ಹಲೋ ಹೇಳಿ ಯಾವ್ದು ಹಾಂ ಹಾಂ ಹಾಂ ಹಾಂ ಬಂದೆ ಹೌದು ಪ್ರಸನ್ನ ಕುಮಾರ ಹೇಳಿ

ಹೌದಾ ಹಾಂ ಮಾತ್ರೆನಲ್ಲಿ ಕಡಿಮೆಯಾಗೋದಕ್ಕೆ ಕೊಟ್ರೆ ಜಾಸ್ತಿ ನೋಯ್ತಿದೆಯಾ ಹಾಂ ಏನೂ ನಿಮಗದು ಹಾಂ ಹಾಂ ಹಾಂ ಹಾಂ ಹಾಂ ಮತ್ತೆ ಬೇರೆ ಈಗ ಯಾವಾಗ್ನಿಂದ ಹಿಂಗೆ ಆಗ್ತಾಯಿರೋದು ನಿಮಗೆ ಮೂರು ದಿವಸದಿಂದಲೂ ಅದು ಇದಾಗಲೆ ಇಲ್ಲ ಹಾಂ ನೆನ್ನೆ ನೆನ್ನೆ ತೋರಿಸ್ಕೊಂಡು ಹೋದ್ರೂ ಏನೂ ಕಡಿಮೆ ಆದಂಗೆ ಒಂದು ಕಡಿಮೆಆಗಲೇಯಿಲ್ವ ಹೌದಾ ನಾನು ಏನು ಬರೆದು ಕೊಟ್ಟಿದ್ದೀನಿ ಅದನ್ನು ತೊಗೊಂಡಿದ್ದೀರಿ ತಾನೇ ಹೌದೇ ಹಾಗಿದ್ಮೇಲೆ ಕಡಿಮೆ ಆಗಬೇಕಲ್ಲ ಯಾಕೆ ಇದಾಗಿಲ್ಲ ಅಂತ ಮತ್ತೆ ಏನು ಸಮಸ್ಯೆ ಅಂತ ಆ ಮತ್ತೆ ನೋಡಲೇ ಬೇಕಾಗುತ್ತೆ ನೋಡದಿದ್ರೆ ಆಗೋದಿಲ್ಲ ಅಂತ ಕಾಣುತ್ತೆ ಹಾಂ ಹೌದು ಆಮೇಲೆ ನಾನು ಆಸ್ಪತ್ರೇಲೆ ಇದ್ದೀನಿ ಆಯ್ತು ಸ್ವಲ್ಪ ಸ್ವಲ್ಪ ಬ್ಯುಸಿಯಿದೆ ಹಾಂ ಸ್ವಲ್ಪ ಪೇಶಂಟ್ ಇದ್ದಾರೆ ಹಾಂ ಇವ್ರದ್ದೆಲ್ಲ ಒಂಚೂರು ಮುಗಿಸ್ತೀನಿ ಹಾಂ ಒಂದು ಅರ್ಧ ಗಂಟೆ ಬಿಟ್ಕೊಂಡು ಫೋನ್ ಮಾಡ್ಕೊಂಡು ಬನ್ನಿ ಅಲ್ವ ಮತ್ತೆ ಬರಬೇಕು ಬರಬೇಕಾದ್ರೆ ಹಾಂ ನಾನು ನಿನ್ನೆ ನಿಮಗೆ ಏನು ಕೊಟ್ಟಿದ್ದೀನಿ ಪ್ರಿಕ್ರಿಪ್ಶನ್ನು ಆ ಚೀಟಿನ ಮರಿದೇ ತೊಗೊಂಬನ್ನಿ ಹಾಂ ಮತ್ತೆ ಏನು ಆಗ್ತಾಯಿದೆ ಅನ್ನೊದ್ರ ಬಗ್ಗೆ ಒಂಚೂರು ಕ್ವೀನಾಗಿ ನನಗೆ ಎಕ್ಸ್ಪ್ಲೈನ್ ಮಾಡಿ ಹಾಂ ಹ್ಞೂ ಸರಿ ಕ್ಲೀನಾಗಿ ಚಕ್ ಅಪ್ ಮಾಡಿ